ಹಲೋ ಹಾಂ ಹೇಳಿರಿ ಮೇಡಮ್ ಹೌದು ರೀ ಹೇಳಿ ರಿ ಹಾಂ ರೀ ಹೇಳ್ರಲೇ ಹೇಳಿ ರೀ ಹ್ಞೂ ರೀ ಗುರ್ತಾತು ರೀ ನಂಬರ್ ಫೀಡ್ ಐತೆ ಬಿಡಿರಿ ಹಾಂ ನಂಬರ್ ಫೀಡ್ ಐತೆ ರಿ ನಿಮ್ದು ಹಾಂ ಹೇಳಿ ರೀ

ನಮ್ಮ ಹತ್ರ

ಎಷ್ಟು ಮಂದಿ ಇದ್ದಾರಮ್ಮ ಹುಡ್ಗರು ನಿಮ್ಗೆ ಅಂದರೆ ನಾವು ನಮ್ಮ ಆಟೋದಾಗ ಅಂದ್ರನಾ ಇಬ್ರು ಹುಡ್ಗರು ನೀವು ಒಬ್ರಾನ ಮೂರು ಮಂದಿ ರೀ ಸರಿ

ಸ್ವಲ್ಪ ಹೆಚ್ಚು ಕಡ್ಮೆ ಅಲ್ಲೇ ಕುಂಸ್ಕೊಬೇಕು ರೀ ಹಾಂ ಹಾಂ ಹೆಚ್ಚು ಕಡ್ಮೆ ಎಷ್ಟು ಕಿಲೋಮೀಟ್ರ್ ಆಗತ್ ಹೇಳಿರಿ ಅದು ಒಂದು ಆರು ಏಳು ಕಿಲೋಮೀಟ್ರ್ ಆಗತ್ ಏನು ರೀ ಒಂದು ಹಾಂ ಹಾಂ ಆತು ಅಂದ್ರೆ ಒಂದು ದಿವ್ಸದ್ದು ಇದು ಆಗ್ತತೆ ಬಿಡಿರಿ ನಿಮ್ಗೆ ಬಾಡಿಗೆ ಆಗ್ತತ್ ಹೆಚ್ಚು ಕಡ್ಮೆ ರೀ ಅದು ಹಾಂ ಹಾಂ ಒಂದು ದಿವ್ಸ್ದು ಅಂದ್ರೆ ನಾವು ಇದರಲ್ಲಿ ಹೊರಗೆ ನಾವು ಏನಾಗ್ತತೆ ರೀ ದಿವಸ ಒಂದು ಎಲ್ಲ ಪೆಟ್ರೋಲ್ ತೆಗೆದು ಇದು ಮಾಡಿ ದಿವಸ ಒಂದು ಐದು ಆರ್ನೂರು ರೂಪಾಯಿ ತಗೊಂಡು ಹೋಗ್ತೀವಿ ರೀ ನಾವು ಮನಿಗೆ ರೀ ಹಾಂ ಅದಕ್ಕೆ ಒಂದು ಒಂದು ಏಳ್ನೂರು ಒಂದು ಏಳ್ನೂರು ರೂಪಾಯಿ ಆಗ್ತತೆ ರೀ ಹೆಚ್ಚು ಕಡ್ಮೆ ಖಾಯಂ ಕಸ್ಟಮರ್ ಅಲ್ಲ ರೀ ನೀವು ಅದ್ರ ಸಲುವಾಗಿ ಒಂದು ಏಳ್ನೂರು ರೂಪಾಯಿ ಕೊಟ್ಟು ಬಿಡಿರಿ ಇಲ್ಲ ರೀ ನಾನು ನಿಮ್ಗೆ ಅದು ಹೆಚ್ಚು ಹೇಳೋದಿಲ್ಲ ರೀ ಯಾಕೆ ಅಂತಂದ್ರ ರೀ ಅದು ಉಳ್ದೊರ್ಗೆ ಎಲ್ಲ ಏನು ಮಾಡ್ತೀವಿ ಸಾವಿರ ಹೀಗೆಲ್ಲ ಹೇಳ್ತಿರ್ತೀರಿ ರೀ ಮತ್ತು ನಿಮ್ಗೆ ಇದ್ದದ್ದೇ ರೇಟಲ್ಲಿ ನಿಮ್ಗೆ ಹೇಳಬೇಕು ಅಲ್ಲ ರಿ ಖಾಯಂ ನೀವು ಮಾಡ್ತಿರ್ತೀರಿ ಅಲ್ಲ ರಿ ಅಷ್ಟೇ ಹೇಳ್ಬೇಕು ರೀ ನಿಮ್ಗೆ ಹಾಂ ರಿ

ಒಂದು ಆರ್ನೂರು ರೂಪಾಯಿ ಕೊಡ್ಸಿ ಆರ್ನೂರು ಒಂದು ನೂರು ರೂಪಾಯಿ ಕಡಿಮೆ ಕೊಡಿರಿ ಸಾಕು ಹಾಂ ಮತ್ತು ಪೆಟ್ರೋಲ ತೆಗಿಬೇಕು ಅಲ್ಲರೀ ನಾವು ಪೆಟ್ರೋಲ ಹದಿನೈದಿದೆ ಹದಿನೈದು ಹದಿನೈದು ಕಿಲೋಮೀಟ್ರ್ ಎವ್ರೇಜ್ ಕೊಡ್ತಾರೆ ಹ್ಞೂ ರಿ ಹ್ಞೂ ರಿ ಆರ್ ಆಯ್ತು ಆಯ್ತು ಆಯ್ತು ಆಯ್ತು ಬರ್ತಿನಿ ತಗೋ ರೀ ಹಾಂ ಓಕೆ ಓಕೆ